ಹಲೋ ಹೌದು ರೀ ನಮ್ಮ ಹೋಟಲ್ಯಾಗ ನಾರ್ತ್ ಇಂಡಿಯನ್ ಸೌತ್ ಸೌತ್ ಇಂಡಿಯನ್ ಐತೆ ರೀ

ಎರಡುನೂರು ರೂಪಾಯಿ ಅದವ ರೀ ಸೌತ್ ಇಂಡಿಯನಾಗ ಪೂರಿ ಚಪಾತಿ ದೊಸೆ ಅನ್ನ ಕೊಡ್ತೀವಿ ರೀ ಎರಡು ಪಲ್ಯೆ ಯಾದನ್ನ ಕೊಡ್ತೀವಿ ರೀ ನಾರ್ತ್ ಇಂಡಿಯನ್ದಾಗ ತಂದೂರಿ ರೊಟ್ಟಿ ಗೋಬಿ ಮಸಾಲ ಗೀರ್ ರೈಸು ಪಾಲಕ್ ರೈಸು ಅವನ್ನ ಕೊಡ್ತೀವಿ ರೀ ಹಾಂ ರೇಟ್ ಎರಡುನೂರು ರೂಪಾಯಿ ರೀ ಯ ಒಂದು ಪ್ಲೇಟಿಗೆ ಎಷ್ಟು ಬೇಕು ರೀ ಹತ್ತು ಹದಿನೈದು ಮಾ ಕೊಡ್ತೀವಿ ರೀ ಯಾವಾಗ ಬೇಕು ರೀ ಹ್ಞೂ ಯಾವಾಗ ಬೇಕು ರೀ ಊಟದ ಆದು ರೀ ಕಳ್ಸಿ ಟೈಮ್ ಯ ಹ್ಞೂ ಹಾ ಕಳಿಸ್ತೀವಿ ರೀ ಹ್ಞೂ ಹಾಂ ಓಕೆ ಹ್ಞೂ ಓಕೆ ಹ್ಞೂ ಬಾಯ್